ಗುಂಪಿನೊಂದಿಗೆ ರನ್ನಿಂಗು ಮಾಡಿದ್ದೇನೆ ಇದು ಮಂಗಳ ಸ್ಟೇಡಿಯಮ್ಮೆಲ್ಲಿ ಸಾಧಾರ್ಣ ಒಂದು ನಲ್ವತ್ತು ಈಗ ಹತ್ತು ಮೂವತ್ತು ವರ್ಷ ಆಯಿತು ನಲ್ವತ್ತು ವರ್ಷ ಆಯ್ತೇನೋ ಆ ಟೈಮಲ್ಲಿ ಹಂಡ್ರೆಡ್ ಮೀಟರಲ್ಲಿ ಗ್ರೂಪಲ್ಲಿ ಮಾಡಿದ್ದೇನೆ ಏಕಂದ್ರೆ ಇದು ಬರಲಿಲ್ಲ ಪ್ರೈಸ್ ಬರೋದು ಫೋರ್ತ್ ಪ್ಲೇಸ್ ಆ ರೀತಿ ಬಂದಿದ್ದೇನೆ ಮತ್ತು ಎಲ್ರೂ ಒಟ್ಟಿಗೆ ಇದ್ದು ಜನರೊಟ್ಟಿಗೆ ಮಾಡುವಾಗ ಅದೊಂದು ಒಳ್ಳೆಯ ಅನುಭವನೇ ಇಷ್ಟೇ ಹೇಳ್ಬೌದಂತೇಳಿ